ನಮ್ಮ ಹಳ್ಳೀಲಿ ಯಾರಿಗಾದ್ರೂ ನಾಯಿ ಕಚ್ಚಿದರೆ ನಾನು ಮಾಡೋ ಮೊದಲ ಕೆಲಸ ಏನಪ್ಪ ಅಂತಂದರೆ ಅದು ಕಚ್ಚಿರೋ ನಾಯಿ ಹುಚ್ಚು ನಾಯಿನಾ ಅಥವಾ ಅಂದರೆ ಒಳ್ಳೆ ನಾಯಿನ ಅಂತ ವಿಚಾರ ಮಾಡೋಕ್ಕಿಂತ ಮೊದಲು ನಾನು ಮೊದಲ್ನೆದಾಗಿ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸ್ತೀನಿ ವ್ಯಕ್ತಿ ನಡೆಯೋ ಸ್ಥಿತಿಯಲ್ಲಿ ಇದ್ರೆ ಒಳ್ಳೆಯದು ಇಲ್ಲದೇ ಇದ್ರೆ ಆ ವ್ಯಕ್ತಿನ ಆ್ಯಂಬುಲೆನ್ಸ್ ಅಥ್ವ ಯಾವುದೇ ವಾಹನದಲ್ಲಿ ಕರ್ಕೊಂಡು ಹೋಗಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸ್ತೀನಿ ಆಸ್ಪತ್ರೆಯ ವ್ಯವಸ್ಥೆ ಈ ಹಳ್ಳಿಯಲ್ಲಿ ಏನಾದರೂ ಇಲ್ಲ ಅನ್ನೋದಾಗಿದ್ರೆ ಒಂದು ವೇಳೆ ಆ ಹಳ್ಳಿಯಲ್ಲಿ ಇರುವಂಥ ಪರಿಣಿತರನ್ನು ಕಂಡುಕೊಂಡು ನಾನು ಹಳ್ಳಿಯಲ್ಲಿರೋ ಆಯುರ್ವೇದಿಕ್ ಅಂದರೆ ಗಿಡಮೂಲಿಕೆಗಳ ಮೂಲಕ ಚಿಕಿತ್ಸೆ ಎಲ್ಲ ಕೊಡಿಸ್ತಾರಲ್ಲ ಅಂದರೆ ಅಂದರೆ ನನ್ನ ಉದ್ದೇಶ ಏನಪ್ಪ ಅಂತಂದರೆ ಒಟ್ನಲ್ಲಿ ನಂಜು ಏರ್ದಂಗೆ ಕಾಪಾಡ್ಕೋಬೇಕು ಆ ಥರ ವ್ಯವಸ್ಥೆಯನ್ನು ಮಾಡ್ತೀನಿ ತದನಂತರ ಏನು ಮಾಡ್ತೀನಂತಂದರೆ ಮಾರನೇ ದಿನ ಅಥವಾ ಅದೇ ದಿನ ಆಗಲಿ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆದ್ಮೇಲೆ ಆ ವ್ಯಕ್ತಿನ ಸುತ್ತಮುತ್ತಲಿರುವ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೇನ ಕೊಡಿಸ್ತೀನಿ